ಇಲ್ಲಿ ಒಂದು ಪ್ರಶ್ನೆ ಇದೆ ನೀವು ಡಾನ್ಸ್ ರೀಲ್ಸ್ ಶಾರ್ಟ್ಸ್ಗಳನ್ನು ನೋಡ್ತೀರಾ ಅವು ನಿಮಗೆ ಮಜವಾಗಿದ್ಯಾ ಅಂತ ಹೇಳ್ತಾರೆ ಒಂಥರ ಸಮಾಜ ಹೇಗಾಗೋದಿದೆ ಇವಾಗ ಅಂದರೆ ಮುಂಚೆ ಎಲ್ಲಾ ಯಾವ್ದಾರಾ ನೋಡೋಕ್ಕೋದಾಗ ಕಾಯಬೇಕು ಅಂದ್ರೆ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು ಎಲ್ಲ ಪ್ರಯಾಣ ಮಾಡ್ಬೇಕಂದ್ರೆ ಅಕ್ಕಪಕ್ಕದ ಜನಾನ್ನ ಮಾತಾಡಿಸ್ತಾ ಇದ್ದರು ಬಸ್ನಲ್ಲಿ ನ್ಯೂಸ್ ಪೇಪರ್ ತೊಕೊಂಡು ಹೋಗ್ತಾ ಇದ್ದರು ಇಲ್ಲ ಓದೋದೆಲ್ಲ ಮಾಡ್ತಾ ಇದ್ದರು ಈಗ ಅದೆಲ್ಲ ಬಿಟ್ಟುಬಿಟ್ಟಿದೀವಿ ಬಸ್ ಹತ್ತಿದ್ವ ಕಿಟಕಿ ಪಕ್ಕ ಸೀಟ್ ಕುತ್ಕೊಂಡ್ವ ತಲೆ ಬಗ್ಗಿಸಿದ್ರೆ ಮೊಬೈಲಲ್ಲಿ ಮುಳುಗೋಗ್ತೀವಿ ಶುರುವಲ್ಲಾದರೂ ಒಂದಷ್ಟು ಜನ ಮೊಬೈಲಲ್ಲಿ ಅದೂ ಇದೂ ನೋಡ್ತಾರೆ ಈಗ ಅದೆಲ್ಲ ಏನೂ ಇಲ್ಲ ಶಾರ್ಟ್ಸು ರೀಲ್ಸು ಶಾರ್ಟ್ಸು ರೀಲ್ಸು ಅದರಲ್ಲಿ ಡ್ಯಾನ್ಸ್ ಅಂತ ಒಂದು ಪ್ರಶ್ನೆ ಕೇಳಿದ್ದೀರ ಎಲ್ಲ ಫ್ರೀನೇ ಅಂತ ನಾವು ಅಂದುಕೊಂಡಿದೀವಿ ಆದರೆ ಇದ್ಯಾವುದೂ ಫ್ರೀ ಅಲ್ಲ ನಮ್ಮ ಸಮಯಾನ ಕೇಳುತ್ತೆ ನಮ್ಮ ಸಮಯಾನ ನಾವು ಇದ್ರ ಮೇಲೆ ವೆಚ್ಚ ಮಾಡ್ತೀವಿ ಹಾಗಾಗಿ ನಾನು ಈ ಶಾರ್ಟ್ಸು ರೀಲ್ಸ್ನಾ ನೋಡೋದಿಲ್ಲ ಅದರಲ್ಲೂ ಡ್ಯಾನ್ಸ್ ಶಾರ್ಟ್ಸ್ ನಾನು ನೋಡೋದೇ ಇಲ್ಲ ಹಾಗಾಗಿ ನನಗೆ ಅದು ಮಜವಾಗೋ ಪ್ರಶ್ನೆನೇ ಇಲ್ಲ ಅಂತ ಅಂದ್ಕೊತಿದೀನಿ